ನಾನ್ ತೊಗೊಂಡ ಹೊಸ ಕುರ್ತಿ ಸ್ವಲ್ಪಾನೂ ಚೆನ್ನಾಗಿಲ್ಲ ಕುರ್ತಿ ಬಟ್ಟೆ ತುಂಬ ತೆಳು ಇದೆ ಕುರ್ತಿಗೆ ತುಂಬ ಕಡಿಮೆ ಗುಣಮಟ್ಟದ ಬಟ್ಟೆ ಉಪಯೋಗ್ಸಿದಾರೆ ತುಂಬ ಬಿಗಿಯಾಗ್ತಿದೆ ಬಣ್ಣ ಕೂಡ ಹೋಗುತ್ತೆ ಅನಿಸತ್ತೆ ಒಂದು ಸಲ ತೊಳೆದ್ರೆ ಮತ್ತೆ ಕುರ್ತಿ ಹಾಕೊಳ್ಳೋಕ್ಕೂ ಬರೋದಿಲ್ಲ